ಮನೆಯಲ್ಲಿ ತಯಾರಿಸುವ ಜ್ಯೂಸ್ಗಳು ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತೇವೆ ಅದೇ ರೀತಿಯಾಗಿ ಬೇಸ್ಗೆಲ್ಲಿ ರಸ್ನ ಜ್ಯೂಸ್ ಮಾಡ್ತೇವೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬೇಸ್ಗೆಲ್ಲಿ ರಸ್ನ ಜ್ಯೂಸು ತುಂಬ ಇಷ್ಟ ಆಗ್ತದೆ ಅದೇ ರೀತಿಯಾಗಿ ಕಿತ್ತಳೆ ಜ್ಯೂಸು ಚಿಕ್ಕು ಜ್ಯೂಸು ಮಜ್ಜಿಗೆ ಮಜ್ಜಿಗೆ ಮಾಡುವ ವಿಧಾನ ಮೊದಲು ಹಾಲನ್ನು ಮೊಸ್ರು ಹಾಕಿ ಮೊಸರಿನ್ ಅದು ಮೊಸರಾಗಿ ಮರು ದಿವಸ ಕೈ ಹಾಕಿ ಅಲ್ಲಾಡಿಸಿ ಜೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಾಡಿದರೆ ಅದು ತುಂಬ ರುಚಿಯಾಗಿರುತ್ತದೆ ಮಜ್ಜಿಗೆ ಅದೇ ರೀತಿಯಾಗಿ ಕಿತ್ತಳೆ ಜ್ಯೂಸು ಸಿಪ್ಪೆ ಎಲ್ಲ ಸ್ ತೆಗ್ದು ಮಿಕ್ಶಿ ಮಿಕ್ಶಿಯಲ್ಲಿ ಹಾಕಿದರೆ ಸ್ವಲ್ಪ ನೀರು ಸೊಪ್ಪು ಸಕ್ಕರೆ ಹಾಕಿ ತಯಾರಿಸ್ತೇವೆ ಅವೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತವೆ ಅದೇ ರೀತಿಯಾಗಿ ತುಂಬ ಜ್ಯೂಸ್ಗಳನ್ನು ಮಾಡುತ್ತೇವೆ ಪೈನಾಪಲ್ ಜ್ಯೂಸು ಪೈನಾಪಲನ್ನು ಮಾರ್ಕೆಟ್ನಿಂದ ತಂದು ಒಳ್ಳೆಯ ರೀತಿಯಿಂದ ತೊಳೆದು ಕತ್ತರಿಸಿ ನೀರು ಹಾಲು ಸಕ್ಕರೆ ಮಿಕ್ಶಿಲಿ ಹಾಕಿ ಅದನ್ನು ಸೋಸಿ ಮಕ್ಳಿಗೆ ಕೊಟ್ಟರೆ ತುಂಬ ರುಚಿಯಾಗಿದೆ ಎಂದು ಕುಡಿಯುತ್ತಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ತುಂಬ ಇಷ್ಟಕರವಾದ ಜ್ಯೂಸ್ಗಳು ರಸ್ನ ಪೈನಾಪಲ್ ಜ್ಯೂಸು ನಿಂಬು ಜ್ಯೂಸು ಸ್ಟ್ರಾಬೆರಿ ಜ್ಯೂಸು ಇದೆ ರೀತಿಯಾಗಿ ಎಲ್ಲ ಥರದ ಜ್ಯೂಸುಗಳನ್ನು ಮಾಡಬಹುದು ಮನೆಯಲ್ಲಿ ಈಸ್ಸಿ ಆಗಿ ಮಾಡುವಂಥ ವಿಧಾನ ಅಂದರೆ ನಿಂಬು ಜ್ಯೂಸು ಕಟ್ ಮಾಡಿ ನಿಂಬು ನೀರಿನಲ್ಲಿ ಹಾಕಿ ಸ್ವಲ್ಪ ಐಸ್ ಹಾಕಿ ಸಕ್ಕರೆ ಹಾಕಿ ಬಿಟ್ಟರೆ ಕುಡಿದರೆ ತುಂಬ ತಂಪಾಗಿರುತ್ತದೆ ಬೇಸಿಗೆಲಿ ಒಳ್ಳೆಯ ರೀತಿ ಒಳ್ಳೆಯ ರೀತಿಯಿಂದ ಹೊಟ್ಟೆಗೆ ತಂಪು ಮಕ್ಕಳಿಗೂ ಒಳ್ಳೆಯ ಒಳ್ಳೆಯದು ಪುದಿನ ಜ್ಯೂಸು ಪುದಿನವನ್ನು ತಂದು ಒಳ್ಳೆಯ ರೀತಿಯಿಂದ ಕಟ್ ಮಾಡಿ ಅದರಲ್ಲಿ ನೀರು ಬೆರೆಸಿ ಮಿಕ್ಶಿಯಲ್ಲಿ ಹಾಕಿ ಬಿಟ್ಟರೆ ಅದು ಕೂಡ ಪುದಿನ ಜ್ಯೂಸ್ ಆಗ್ತದೆ ಕುಡಿದರೆ ತಂಪಿರುತ್ತದೆ ಪುದಿನ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅದೇ ರೀತಿ ಹಾಗೆ ಒಳ್ಳೆಯ ಒಳ್ಳೆಯ ಜ್ಯೂಸ್ಗಳನ್ನು ನಾವು ಮನೆಯಲ್ಲೇ ತಯಾರಿಸ್ಬೋದು ಹಾಗೆ ತುಂಬ ಒಳ್ಳೆಕರ ದೇಹಕ್ಕೆ ಒಳ್ಳೆಯದು ತಂಪು ಬೇಸಿಗೆಲಿ ಎಷ್ಟು ಕುಡಿದರೂ ಸಾಕಾಗೋದಿಲ್ಲ ಇನ್ನೂ ತಣ್ಣಗೆ ಕುಡಿಬೇಕು ಎನಿಸ್ತದೆ ಮನೇಲಿ ತಯಾರಿಸುವ ಪದ ಮನೆಯಲ್ಲಿ ಇದ್ದಂಥ ಪದಾರ್ಥಗಳನ್ನೇ ತಯಾರಿಸ್ಕೊಂಡು ನಿಂಬು ಜ್ಯೂಸು ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸ್ ಸ್ವಲ್ಪ ಸಕ್ಕರೆ ಹಾಕಿ ಐಸ್ ಹಾಕಿ ಕುಡಿದರೆ ಸಾಕು ಮಕ್ಕಳಿಗೆ ಕೊಟ್ಟರೆ ತುಂಬ ರುಚಿಯಿದೆ ಅಂತ ಹೇಳಿ ಕುಡಿತಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ಅದು ಒಂಥರ ಆರೋಗ್ಯಕ್ಕೂ ಒಳ್ಳೆಯದು ಹಣ್ಣುಗಳು ಹೀಗೆ ತಿನ್ನಿ ಅನ್ನು ತಿನ್ನೋದಿಲ್ಲ ಜ್ಯೂಸ್ ಮಾಡಿಕೊಟ್ರೆ ತಿಂತಾರೆ ಒಳ್ಳೆಯ ರೀತಿಯಿಂದ ಅವರಿಗೆ ಆರೋಗ್ಯಕ್ಕೂ ಒಳ್ಳೆಯದು ಮಾಡ್ಕೊಟ್ರೆ ಕುಡ್ದರಂತೂ ತೃಪ್ತಿ ಇರುತ್ತದೆ ತಾಯಂದಿರಿಗೆ ಅದೇ ರೀತಿಯಾಗಿ ಮಕ್ಕಳು ಖುಷಿಯಿಂದ ಕುಡಿಯುತ್ತಾರೆ ಹಾಗೆ ಜ್ಯೂಸ್ ತಯಾರಿಸುವ ಮನೆಯಲ್ಲಿ ಪದಾರ್ಥಗಳು